ಅಡುಗೆ ಮನೆಯಲ್ಲಿರುವ ವಿದ್ಯುಚ್ಛಾಲಿತ ಉಪಕರಣಗಳು ಯಾವುದೆಂದ್ರೆ ನಮ್ಮ ಮನೆಯಲ್ಲಿ ಸ ಈಗ ಸದ್ಯಕ್ಕಿರೋದೊಂದು ಮಿಕ್ಸರ್ ಗ್ರೈಂಡರ್ ಮತ್ತು ಯಾವುದೇ ವಿದ್ಯುಚ್ಛಾಲಿತ ಉಪಕರಣಗಳಿಲ್ಲ ನಾನು ಉಪಯೋಗಿಸುವುದು ಇಲ್ಲ ಈ ಮೈಕ್ರೊವೇವ್ದಂಥ ಅಂಥದ್ದನ್ನೆಲ್ಲ ನಾನು ಉಪಯೋಗಿಸುವುದಿಲ್ಲ ಯಾಕೆಂದರೆ ಅದೆಲ್ಲ ಅಷ್ಟು ಆರೋಗ್ಯಕ್ಕೆ ಉಪಯೋಗಕರವಲ್ಲ ಅಂತ ನನ್ನ ಅಭಿಪ್ರಾಯ ಆಕ್ಚುಲಿ ಹೇಳಬೇಕಂದ್ರೆ ಮಿಕ್ಸರ್ ಗ್ರೈಂಡರೂ ಒಳ್ಳೆಯದಲ್ಲ ನಾವು ಈ ಕಲ್ಲಿನಿಂದ ರುಬ್ಬಿದ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸೋದರಿಂದ ನಮ್ಮ ಆರೋಗ್ಯವು ಹಾಗೂ ನಾವು ಹೊರಗಿನಿಂದ ಬಾಹ್ಯವಾಗಿಯೂ ತುಂಬಾ ಗಟ್ಟಿಯಾಗಿರ್ತೇವೆ ಇರ್ತೇವೆ ಯಾಕೆಂದರೆ ಕಲ್ಲಿನಿಂದ ರುಬ್ಬೋ ಕೆಲಸ ಅದೆಲ್ಲ ನಮ್ಮ ಜೀವಕ್ಕೆ ಒಂದು ವ್ಯಾಯಾಮವನ್ನು ನೀಡುತ್ತದೆ ಮತ್ತು ಎ ಇದು ಅದರಿಂದ ರುಬ್ಬಿದ ಪದಾರ್ಥಗಳೆಲ್ಲ ತಿನ್ನಲು ತುಂಬ ರುಚಿಕರವಾಗಿರುತ್ತದೆ ಈ ಮಿಕ್ಸರಿಂದ ಕ ರುಬ್ಬಿದ್ದಕ್ಕಿಂತ ತುಂಬಾ ರುಚಿಯಾಗಿರುತ್ತದೆ ಮತ್ತು ಹಳೆ ಕಾಲದ ಅನುಭವ ಹಳೆಯ ಕಾಲದಲ್ಲಿಂತಹ ಪದ್ದತಿಗಳ ಅನುಭವ ಹೇಳಬೇಕಂದ್ರೆ ಅವರೆಲ್ಲ ಎಷ್ಟು ದುಡೀತಿದ್ದರು ಮನೆಯಲ್ಲಿ ಅಷ್ಟು ದುಡಿತಿದ್ದರಂದ್ರೆ ಎಲ್ಲ ವಸ್ತುಗೂ ಅವರಿಗೆ ಸ್ವತಃವಾಗಿ ಮಾಡಬೇಕಾಗಿತ್ತು ಏನಕ್ಕೂ ವಿದ್ಯುತ್ ಉಪಕರಣ ಇರ್ ಇರ್ತಿರಲಿಲ್ಲ ಈಗ ಈಗ ಬಿಸಿ ಮಾಡಬೇಕಂದ್ರೆ ಗ್ಯಾಸು ಉಪ ಉಪಯೋಗಿಸ್ತೇವೆ ಗ್ಯಾಸ್ ಉಪಯೋಗ ಹಾಂ ಗ್ಯಾಸ್ ನಮ್ಮ ಮನೆಯಲ್ಲೂ ಸಹ ಇದೆ ಗ್ಯಾಸ್ ಉಪಯೋಗಿಸೋದರಿಂದ ಅದು ಸುಲಭ ಒಂದು ರೀತಿಯಲ್ಲಿ ಅದೇ ಬೆಂಕಿ ಇದು ಕಟ್ಟಿಗೆಯಲ್ಲಿ ಸೌದೆ ಉರಿಯುವವರಾದರೆ ಮೊದಲೆಲ್ಲ ಕಟ್ಟಿಗೆಯನ್ನು ಉಪಯೋಗಿಸ್ತಿದ್ದರು ಆಗ ಏನಂದ್ರೆ ಅವರು ಕಟ್ಟಿಗೆಯನ್ನು ಕಟ್ ಮಾಡಲಿಕ್ಕೆ ಕಾಡಿಗೆ ಹೋಗಬೇಕು ಆಗ ಪರಿಶ್ರಮ ಹಾಕಬೇಕು ಒಣ ಕಡ್ಡಿಯನ್ನೆಲ್ಲ ಸೆಲೆಕ್ಟ್ ಮಾಡಿ ಆರಿಸಿ ತರಬೇಕು ಆರಿಸಿದಂಥ ಕಟ್ಟಿಗೆಗಳನ್ನು ಜೋಡಿಸಿಡಬೇಕು ಮಳೆಗಾಲಕ್ಕನುಗುಣವಾಗಿ ಸಹ ಬೇರೆ ಬೇರೆ ಮಾಡಿಡಬೇಕು ಹಾಗೆ ತುಂಬಾ ಪರಿಶ್ರಮ ಪಡ್ತಿದ್ದರು ಮೊದಲಿನವರು ಹಾಗಾಗಿ ಅವರು ನೋಡಲು ತುಂಬ ತೆಳ್ಳಗಿದ್ದರು ಈಗ ಎಲ್ಲ ತುಂಬ ಅಂದರೆ ಫಾಸ್ಟ್ ಫಾಸ್ಟ್ ಫಾಸ್ಟಾಗಿ ಬೇಗ ಬೇಗನೇ ರೆಡಿ ಆಗಬೇಕು ಆ ಕಾರಣಕ್ಕಾಗಿ ಎಲ್ಲ ಹಾಗೆ ಡಿಪೆಂಡಾಗಿರೋದರಿಂದ ಆರೋಗ್ಯದಲ್ಲೂ ವ್ಯತ್ಯಾಸವಾಗ್ತದೆ ಹಾಗೂ ಹೆ ಅಷ್ಟು ಹೆಲ್ದಿಯಾಗಿಯೂ ಇರುವುದಿಲ್ಲ ಜನರು ಹಿಂದಿನವರಾದ್ರೆ ತುಂಬ ಹೆಲ್ದಿಯಾಗಿರ್ ಈಗ ಈಗಲೂ ಅವರು ಗಟ್ಟಿಮುಟ್ಟಾಗಿ ಇರ್ತಾರೆ ನೂರು ನೂರಿಪ್ಪತ್ತು ವರ್ಷ ಸಹ ಅವರು ಹೆಲ್ದಿಯಾಗಿರ್ತಾರೆ ಈ ಓವನ್ಗಳನ್ನಂತೂ ಎಲ್ಲ ಬಳಸಬಾರ್ದು ಗ್ಯಾಸ ಸಿಲೆಂಡರ್ ಆದರೆ ಅದು ಈಗ ಹೆಚ್ಚಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಅದು ಪ್ರಚಲಿತವಾಗಿದೆ ಆದರೂ ಕೆಲವೊಂದು ನಾವು ಹಳ್ಳಿಗಳಲ್ಲಿ ಒಳ ಒಳಗಿನ ಊರುಗಳಲ್ಲಿ ಹೋದಾಗ ಅಲ್ಲಿ ಈಗಲೂ ಗ್ಯಾಸಿನ ವ್ಯವಸ್ಥೆ ಮಿಕ್ಸಿ ವ್ಯವಸ್ಥೆಯನ್ನು ಅವ ಅವರು ತಮ್ಮ ಮನೆಯಲ್ಲಿ ಅಳವಡಿಸ್ಕೊಳ್ಳಲಿಲ್ಲ ಅದೊಂದು ಹೆಮ್ಮೆ ಒಂದು ರೀತಿಯಲ್ಲಿ ಯಾಕೆಂದರೆ ಅದು ಹಿಂದುಳಿದ ಛಾಯೆಯನ್ನು ತೋರಿಸಿದರೂ ಆ ಅದು ಅವರು ತುಂಬಾ ತಮ್ಮ ಪದ್ದತಿಯನ್ನು ಬಿಡದೇ ಅದನ್ನೇ ರೂಢಿಸಿಕೊಂಡು ಬಂದು ತುಂಬ ಹೇ ಆರೋಗ್ಯವಂತರಾಗಿ ಇದ್ದಾರಂತ ತೋರಿಸ್ತದೆ ಅದು ಹಾಗೆ ಅವರು ತುಂಬ ಶ್ರಮಜೀವಿಗಳಾಗಿರ್ತಾರೆ ಈಗ ಪ್ರತಿಯೊಂದಕ್ಕೂ ನಾವು ಅವಲಂಬಿತವಾಗಿರೋದರಿಂದ ಹಾಗೆ ತುಂಬ ಆಲಸ್ಯವು ಜಾಸ್ತಿಯಾಗ್ತದೆ ಹಾಗೆಯೇ ಬೊಜ್ಜು ಈ ಥರ ಸಮಸ್ಯೆಗಳು ಜಾಸ್ತಿ ಉಲ್ಬಣವಾಗ್ತಾ ಇದೆ ಹಾಗಾಗಿ ನಾವು ಆದಷ್ಟು ನಮ್ಮ ಸ್ವಂತ ಪರಿಶ್ರಮದಿಂದ ಮಾಡುವಂಥದ್ದನ್ನೇ ಮಾಡಬೇಕು ವಿದ್ಯುಚ್ಛಾಲಿತ ಆಟೋಮ್ಯಾಟಿಕ್ ಅಂತ ಹೇಳ್ತೇವೆ ಸ್ವಯಂಚಾಲಿತವಂಥದ್ದನ್ನೆಲ್ಲ ಸ್ವಲ್ಪ ಕಡಿಮೆ ಉಪಯೋಗಿಸಬೇಕು